ನಮಸ್ಕಾರ ರೀ ಮಾರುಕಟ್ಟೆದಾಗ ರೆಡಿಮೇಡ್ ಬಟ್ಟೆಗಳಿಗಿಂತ ಕೈಯಲ್ಲಿ ಮಾಡಿದ ಬಟ್ಟೆಗಳು ಬೇರೆಯೇ ಇರ್ತಾವೆ ಭಿನ್ನವಾಗಿ ಇರ್ತಾವೆ ರೆಡಿಮೇಡ್ ಬಟ್ಟೆಗಳಿಗೆ ದೊಡ್ಡ ಮಟ್ಟದ ಮಾರುಕಟ್ಟೆ ಇದ್ದರೂ ಕೂಡ ಕಸೂತಿ ಮಾಡಿದ್ದು ಸ್ಟಿಚಿಂಗ್ ಮಾಡಿದ್ದು ಅಂದ್ರೆ ಹೊಲಿದ ಬಟ್ಟೆಗಳನ್ನು ಜನರು ಭಾಳ ಇಷ್ಟಪಡ್ತಾರೆ ಯಾಕಂದ್ರೆ ಹೊರಗೆ ಮಾರುಕಟ್ಟೆದಾಗ ಏನಾಗ್ತದೆ ನಾನಾ ಥರದ ರೆಡಿಮೇಡ್ ಗಟ್ ಬಟ್ಟೆಗಳು ಬಂದೇ ಬರ್ತಾವೆ ಮ್ಯಾನುಫ್ಯಾಕ್ಚರ್ಸು ದೊಡ್ಡ ದೊಡ್ಡ ಮಿಲ್ದವರು ಬೇರೆ ಬೇರೆ ಸೈಜ್ನವರು ಮಾಡೇ ಮಾಡಿರ್ತಾರೆ ಆದರೆ ಹೊಲ್ದಿರ್ತೀವಲ್ಲ ಅಂದ್ರೆ ಕೈಯಲ್ಲಿ ಹೊಲ್ದಿದ್ದ ಬಟ್ಟೆಗಳು ಯಾಕಂದ್ರೆ ನಾನು ಒಬ್ಬಾಕೆ ಟೇಲರ್ ಇದೀನಿ ರೀ ಹೀಗಾಗಿ ನನ್ನ ಹತ್ತಿರ ಎಷ್ಟು ದೊಡ್ಡ ದೊಡ್ಡ ಮಾಲ್ಗಳಿದ್ದಾಗ ಬಟ್ಟೆ ನಾನಾ ಥರದ್ದು ಬರ್ಲಿಕ್ಕತ್ತಾವು ಈಗಂತೂ ದಿನದಿಂದ ದಿನಕ್ಕೆ ಹೊಸ ಹೊಸ ಫ್ಯಾಷನ್ನ ಹೊಸ ಹೊಸ ರೀತಿದಾಗ ಚೂಡಿದಾರ್ಗಳನ್ನು ಪ್ಯಾಂಟ್ಗಳನ್ನು ಸೀರಿಯನ್ನು ಬ್ಲೌಸನ್ನು ನಾನಾ ಥರದ್ದು ಬರ್ಲಿಕ್ಕತ್ತಾವ ಆದ್ರೆ ನಾವು ಹೊಲಿತೀವಿ ನೋಡಿರಿ ನಾವು ಮನ್ಯಾಗ ಹೊಲಿತೀವಲ್ಲ ಪರ್ಫೆಕ್ಟ್ ಸೈಜ್ ಅಂತಾರೆ ನೋಡಿರಿ ಕರೆಕ್ಟ್ ಸೈಜ್ ಅವ್ರಿಗೆ ಕೂಡ್ತದೆ ಅದಕ್ಕೆ ಜನ ನಮ್ಮ ಹತ್ತಿರ ಓಡೋಡಿ ಬರ್ತಾರೆ ಎಲ್ಲದಕ್ಕೂ ಹೊಲಿದ ಹೊಲ್ಸ್ಕೊಳ್ಲಿಕ್ಕಂತ ಮನಿಗೆ ಬರ್ತಾರೆ ಎಷ್ಟು ನೀವು ರೆಡಿಮೇಡ್ ತೊಗೊಳ್ಳಿರಿ ಆ ಬಟ್ಟೆಗಳು ಅವರಿಗೆ ಸೈಜ್ ತಕ್ಕಂತೆ ಹೊಂದಂಗಿಲ್ಲ ಒಂದು ಎಕ್ಸ್ ಎಲ್ ಅಂತ ಡಬಲ್ ಎಕ್ಸ್ ಎಲ್ ಅಂತ ತ್ರಿಬಲ್ ಎಕ್ಸ್ ಎಲ್ ಅಂತ ಎಲ್ ಅಂತ ಎಮ್ ಅಂತ ಎಸ್ ಅಂತ ಸೈಜ್ಗಳು ಇರ್ತಾವೆ ರೀ ಆದರೂ ಜನರ ಏನಂತಾರ ಜನರ ಒಂದು ದೇಹದ ಏನು ಇರ್ತದಲ್ಲ ಬೇರೆ ಬೇರೆ ರೀತಿ ಇರ್ತದೆ ಒಬ್ಬರು ದಪ್ಪ ಇರ್ತಾರ ಒಬ್ಬರು ತೆಳ್ಳಗೆ ಇರ್ತಾರೆ ಒಬ್ಬರು ಎತ್ರ ಇರ್ತಾರೆ ಒಬ್ಬರು ಕುಳ್ಳಗೆ ಇರ್ತಾರೆ ಹಿಂಗೆ ಅವ್ರ ಬಾಡಿ ಶೇಪ್ ಅವ್ರ ದೇಹದಲ್ಲಿ ರಚನೆಗಳು ಬೇರೆ ಬೇರೆ ಇರ್ತವೆ ಹೀಗಾಗಿ ನಾವು ಎಷ್ಟೇ ರೆಡಿಮೇಡ್ ತೊಗೊಳ್ಳಿರಿ ಅವನ್ನ ಮತ್ತೆ ಹೊಲಿಸ್ಲಿಕ್ಕೆ ಅಂತ ಮನಿಗೆ ತೊಗೊಂಡು ಬರ್ತಾರೆ ಹಾಗೆ ನಾವು ಫಿಟ್ಟಿಂಗ್ ಅಂತೀವಿ ಅಂದ್ರೆ ಅವ್ರ ದೇಹದ ಕರೆಕ್ಟ್ ಆಗಿ ಅಳತೆ ತೊಗೊಂಡು ಅವ್ರಿಗೆ ಫಿಟ್ಟಿಂಗ್ ಮಾಡಿ ಕೊಡ್ತೀವಿ ಅವಾಗ ಅವರಿಗೆ ಕರೆಕ್ಟ್ ಆಗಿ ಬಟ್ಟೆಗಳು ಹಾಕೊಂತಾರ ಆವಾಗ ನೋಡಕ್ಕೂನೂ ಭಾಳ ಛಲೋ ಅನಸ್ತದೆ ನೋಡಿರಿ ಅವ್ರಿಗೆ ಏಕಂದ್ರೆ ಈಗ ನಾವು ಬಟ್ಟೆ ತೊಗೊಂಡಾಗ ರೆಡಿಮೇಡ್ ಬಟ್ಟೆ ತೊಗೊಂಡಿರ್ತೀವಿ ಲೂಸ್ ಲೂಸ್ ಆಗ್ತಿರ್ತವೆ ಆಮೇಲೆ ಕೆಳಗೆ ಆಗ್ತಿರ್ತವೆ ಒಂದೊಂದು ಸಾರಿ ಟಾಪ್ ಉದ್ದ ಆಗ್ತಿರ್ತವೆ ಕೆಳಗೆ ಆಗ್ತಿರ್ತವೆ ಅವನ್ನ ಕರೆಕ್ಟ್ ಅವ್ರ ಸೈಜಿಗೆ ತಕ್ಕಂತೆ ನಾವು ಕಟ್ ಮಾಡಿ ಹೊಲದು ಕೊಡ್ತೀವಿ ಹೀಗಾಗಿ ಹ ಏ ಭಾಳಷ್ಟು ಜನ ಅದು ರೆಡಿಮೇಡಗೆ ಹೋದರೂ ಕೂಡ ಅವ್ರು ಮತ್ತೆ ನಮ್ಮ ಹತ್ತಿರನೇ ತಿರುಗಿ ಬರ್ತಾರೆ ನಾನು ಒಬ್ಬಾಕೆ ಟೇಲರ್ ಆಗಿ ಹೇಳ್ಲಿಕ್ಕತ್ತೀನಿ ನಾನು ಭಾಳ ವರ್ಷಿಂದ ಟೇಲ್ರಿಂಗ್ ಮಾಡ್ಲಿಕ್ಕತ್ತೀನಿ ಸುಮಾರು ನಾನು ಇಪ್ಪತ್ತು ವರ್ಷಗಳಿಂದ ಟೇಲ್ರಿಂಗ್ ಉದ್ಯೋಗಳನ್ನು ಮಾಡ್ತಾ ಇದೀನಿ ಆಮೇಲೆ ನನ್ನ ಜೊತೆ ಒಂದು ನಾಲ್ಕು ಐದು ಜನ ಅಸಿಸ್ಟೆಂಟ್ಗಳನ್ನು ಇಟ್ಕೊಂಡು ಒ ಹೊಲೀತಾ ಇದೀನಿ ಅದಕ್ಕೆ ನಾವು ಯಾವ್ದೇ ಕಶ್ಟಮರ್ ಬರಲಿ ಯಾವುದೇ ಗ್ರಾಹಕ್ರು ಬರಲಿ ನಮ್ಮ ಹತ್ರ ಬಟ್ಟೆಗಳನ್ನು ತೊಗೊಂಡು ಬರ್ತಾರೆ ಅವರು ಬ್ಲೌಸ್ ತೊಗೊಂಡು ಬರ್ತಾರೆ ಬ್ಲೌಝನ್ನು ಚೂಡಿದಾರನ್ನು ಆಮೇಲೆ ಲೆಹೆಂಗವನ್ನು ಒನ್ ಪೀಸ ಡ್ರೆಸ್ಸಸನ್ನು ಆಮೇಲೆ ನಾನಾ ಥರದ ಬಟ್ಟೆಗಳನ್ನ ನಾವು ಎಲ್ಲ ಥರದ ಆಲ್ಮೋಸ್ಟ್ ನಾವು ಎಲ್ಲ ಥರದ ಬಟ್ಟೆಗಳನ್ನು ಹೊಲೀತೀವಿ ನಾನೆ ಕಟಿಂಗ್ ಮಾಸ್ಟ್ರ್ರ್ ಇದೀನಿ ಆಮೇಲೆ ನನ್ನ ಕೈಯೊಳಗೆ ಅಸಿಸ್ಟೆನ್ಸ್ ಇದ್ದಾರೆ ಹೀಗಾಗಿ ಅವರಿಗೆ ಗ್ರಾಹಕ್ರು ಬಂದಾಗ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ತಿಳ್ಕೊಂಡು ನಾವು ಅವ್ರೊಂದು ಬಟ್ಟೆ ಇಸ್ಕೊಂಡ ಮೇಲೆ ಕರೆಕ್ಟ್ ಟೈಮಿಗೆ ಅವರಿಗೂ ಮುಟ್ಟಿಸ್ತೀವಿ ಹೀಗಾಗಿ ಅವರು ಸಹಿತ ಗ್ರಾಹಕ್ರು ಸಹಿತ ಭಾಳ ಭಾಳ ಖುಷಿ ಪಡ್ತಾರೆ ಅದಕ್ಕೋಸ್ಕರ ಎಲ್ಲದರ ಟೇಲರ್ ಅನ್ಕೊತ ನಮ್ಮ ಖಾಯಂ ಗಿರಾಕಿನೇ ಆಗ್ಯಾವೆ ಅಂದ್ರೆ ಕಶ್ಟಮರ್ ಆಗ್ಬಿಟ್ಟಾರ ಅವ್ರು ನಮ್ಮ ಹತ್ತಿರನೂ ಓಡೋಡಿ ಬರ್ತಾರ ಅಂದಂಗೆ ಅಂದಂತ ಅಂದಂಗೆ ಮಾರುಕಟ್ಟೆದಾಗ ರೆಡಿಮೇಡ್ ಬಟ್ಟೆಗಳಿಗೇನು ಕಡಿಮೆ ಏನು ರೀ ತುಂಬಿ ಹೋಗ್ಯಾವೆ ರೀ ದಿನ ದಿನ ದಿನಕ್ಕೆ ಹೊಸ ಹೊಸ ಫ್ಯಾಷನ್ ಬರ್ಲಿಕ್ಕತ್ತಾವ ನ ಒಂದಕ್ಕಿಂತ ಒಂದು ಹೊಸಾದು ಇವತ್ತು ಇರೋ ಫ್ಯಾಷನ್ ನಿನ್ನೆ ಇರುವುದಿಲ್ಲ ನಿನ್ನೆ ಇರೋ ಫ್ಯಾಷನ್ ಇವತ್ತು ಇರುವುದಿಲ್ಲ ಇವತ್ತು ಇರುವ ಫ್ಯಾಷನ್ನ ನಾಳೆ ಇರೋದಿಲ್ಲ ಅಷ್ಟು ಜಗತ್ತು ಮುಂದ್ವರ್ದದೆ ಅದನ್ನು ಇಷ್ಟಪಡ್ಲಿಕ್ಕತ್ತಾರ ಎಲ್ಲ ಜನ ಹಾಕ್ಕೊಳ್ಲಿಕ್ಕೆ ಆಮೇಲೆ ಯಂಗ್ಸ್ಟರ್ಸ ಕಾಲೇಜ್ ಹುಡ್ಗಿರು ಅವರು ಅವ್ರು ಹಾಕ್ಕೊಳ್ಳೊ ಬಟ್ಟೆಗಳು ಬೇರೆ ಪ್ಯಾಂಟಂತೆ ಜೀನ್ಸ್ ಅಂತೆ ಅದು ಇದಂತಾರ ಮ್ಯಾಕ್ಸಿ ಅಂತೆ ಅದು ಇದು ನೂರಾ ಎಂಟು ಥರ ಹಾಕ್ಕೋತ್ತಾರ ಆಮೇಲೆ ಮದ್ಯಗ ಮ ಮಧ್ಯಮ ಏಜ್ದವ್ರು ಏನು ಮಾಡ್ತಾರೆ ಸ್ಯಾರಿ ಬ್ಲೌಝ ಲೆಹೆಂಗ ಬ್ಲೌಝ ಈ ಥರ ಇಷ್ಟಪಡ್ತಾರೆ ಆಮೇಲೆ ಆಧುನಿಕವಾಗಿಯೂ ಬಟ್ಟಿಗಳು ಅದಾವೆ ಆಮೇಲೆ ಸಾಂಪ್ರದಾಯಿಕ ಉಡುಗೆಗಳು ಅದಾವೆ ಸಾ ಎಲ್ಲ ಥರದ ಬಟ್ಟೆಗಳನ್ನು ನಾವು ಹೊಲೀಲಿಕ್ಕೂನು ರೆಡಿ ಇದೀವಿ ಅದಕ್ಕೆ ಜನ ಏನು ಮಾಡ್ತಾರೆ ಅಲ್ಲಿ ತಗೊಂಡ ಮೇಲೂ ಕೂಡ ಕೆಲವೊಬ್ಬರು ತಮ್ಗೆ ಮೈಯಾಗ ಕರೆಕ್ಟ್ ಫಿಟ್ಟಿಂಗ ಕೂಡೋದಿಲ್ಲ ಕರೆಕ್ಟ್ ಆಗುವುದಿಲ್ಲ ಅನ್ಕೊಂಡು ನಮ್ಮ ಹತ್ತಿರ ಬರೋವ್ರು ಗ್ರಾಹಕರು ಭಾಳ ಜನ ಇದ್ದಾರೆ ರೀ ಅದಕ್ಕೆ ಹೇಳೋದು ಬಟ್ಟೆಗಳನ್ನ ತೊಗೊಳೋಕ್ಕಿನ್ನ ನಮ್ಮ ಮೇಲೆ ಎಷ್ಟು ಬಟ್ಟೆಗಳು ಛಲೋ ಕೂಡ್ತಾವೆ ನಾವೆಷ್ಟು ಛಲೋ ಕಾಣ್ತೀವಿ ಅನ್ನುದು ಮುಖ್ಯ ನೋಡಿರಿ ಅದಕ್ಕೆ ಹೇಳುವುದು ನಿಮಗೂ ಏನಂತಾರ ಹೊಲಿದ ಬಟ್ಟೆಗಳು ಇಷ್ಟವೋ ರೆಡಿಮೇಡ್ ಬಶ್ಟೆ ಬಟ್ಟೆಗಳು ಇಷ್ಟ ಅಂತ ಕಸೂತಿ ಮಾಡಿದ ಕಸೂತಿನೂ ಮಾಡ್ತೀವಿ ನಾವು ಧಾರವಾಡ ಕಸೂತಿ ಮಾಡ್ತೀವಿ ಆಮೇಲೆ ಕಸೂತಿದಾಗ ನಾನಾ ಥರ ಅದಾವೆ ಧಾರವಾಡ ಬೇರೆ ಅದಾವೆ ಆಮೇಲೆ ಕಾಶ್ಮೀರಿ ಕಸೂತಿ ಬೇರೆ ಅದಾವೆ ಆಮೇಲೆ ಟಿಬ್ಬಿ ಹೊಲ್ಗೆ ಅಂತಾರೆ ಗಂಟು ಹೊಲ್ಗೆ ಅಂತಾರೆ ಆಮೇಲೆ ಹೆಣ್ಕೆ ಒಳಗೆ ನಾನಾ ಥರದ ಹೆಣ್ಕೆ ಹಾಕ್ತೀವಿ ಸೀರೆ ಮ್ಯಾಲೆ ಡಿಸೈನ್ ಹಾಕ್ತೀವಿ ಆಮೇಲೆ ಚೂಡಿದಾರ ನೆಕ್ಕಿಗೆ ಡಿಸೈನ್ ಹಾಕ್ತೀವಿ ಸ್ಲೀವ್ಸಿಗೆ ಡಿಸೈನ್ ಹಾಕ್ತೀವಿ ಇವು ಕಸೂತಿದಾಗ ಬರ್ತವೆ ಕಸೂತಿ ಒಳಗೆ ಮಾಡಿದ ಸೀರೆಗಳು ಇರ್ತಾವೆ ಚೂಡಿದಾರ್ಗಳು ಇರ್ತಾವೆ ಟಾಪ್ ಅಂತೀವಲ್ಲ ಅದೂ ಇರ್ತವೆ ಅದ್ರ ಮೇಲೂ ಹಾಕೊತಿರ್ತಿವಿ ಜರ್ದೊಸಿ ವರ್ಕ್ ಅಂತ ಇರ್ತದೆ ಆಮೇಲೆ ಈಗಂತೂ ಏನಂತಾರ ವರ್ಕ್ನಾಗ ಭಾಳ ಥರ ವ ಭಾಳ ಥರ ಕಸೂತಿಗಳು ಬಂದಾವೆ ಮ ಏನಂತಾರ ಅದೇ ಹೇಳ್ತೀರಲ್ಲ ಟಿಬ್ಬಿ ಹೊಲ್ಗೆ ಅಂತಾರೆ ಕಸೂತಿದಾಗ ಧಾರವಾಡ ಕಸೂತಿ ಬೇರೆ ಅದ ಆಮೇಲೆ ಕಾಶ್ಮೀರಿ ಕಸೂತಿ ಬೇರೆ ಅದ ಗಂಟು ಹೊಲ್ಗೆ ಬೇರೆ ಅದ ಈ ಥರ ಆಮೇಲೆ ಆರಿ ವರ್ಕ್ ಬ್ಯಾರೆ ಮಷೀನ್ ಎಂಬ್ರಾಯ್ಡ್ರಿ ಬೇರೆ ಇವೆಲ್ಲ ಆರಿ ವರ್ಕು ಮಷೀನ್ ಎಂಬ್ರಾಯ್ಡ್ರಿ ಎಲ್ಲ ನಾವು ಮನೆಯಲ್ಲೇ ಹಾಕ್ಲಿಕ್ಕತ್ತೀವಿ ರೀ ಅದನ್ನೆಲ್ಲ ಹಾಕ್ಲಿಕ್ಕಂತ ನಾವು ಹೆಣ್ಣು ಮಕ್ಕಳನ್ನ ನೇಮಿಸ್ಕೊಂಡೀವಿ ಅವರಿಗೂ ಕೂಡ ಒಂದು ಉದ್ಯೋಗ ಆದಂಗೆ ಆಯಿತು ಆಮೇಲೆ ಸ್ಟೈಲಿಶ್ ಬೇಕಂದ್ರೆ ನಾವು ಹೊಸ ಆಧುನಿಕ ಬೇಕಂದ್ರೆ ಅದ್ರಾಗೂನು ನಾವು ಮಾಡಿಫಿಕೇಷನ್ ಅಂತಾರಲ್ಲ ಹೊಸದು ಹೊಸದನ್ನು ಕಲಿತೀವಿ ಕಲಿಸ್ತೀವಿ ಮಾಡ್ತೀವಿ ಅದನ್ನು ಜನಗಳಿಗೆ ಬಂದೋರಿಗೆಲ್ಲ ಹಾಕಿ ಕೊಡ್ತೀವಿ ನಾವು ನೋಡ್ಲಿಕ್ಕೆ ಸುಂದರವಾಗಿ ಕಾಣ್ತಾರ ಏನೇ ಅಂದ್ರೂ ರೆಡಿಮೇಡ್ ಬಟ್ಟೆಕ್ಕಿನ ನಾವು ಹೊಲದದ್ದು ಭಾಳ ಇಷ್ಟಪಡ್ತಾರೆ ಮೈಯೊಳಗೆ ಕರೆಕ್ಟ್ ಫಿಟ್ಟಿಂಗ್ ಕೂತಾಗ ಅವ್ರ್ದು ಲುಕ್ಕೇ ಬೇರೆ ಅನ್ಸ್ತದೆ ಅವ್ರ್ದು ನೋಡುದು ಅವ್ರ್ನ ಏನು ನಾವು ನೋಡ್ತೀವಲ್ಲ ಅವ್ರ ಪರ್ಸ್ನಾಲಿಟಿಯೇ ಬೇರೆ ಅನ್ಸಿ ಬಿಡ್ತದೆ ಹೀಗಾಗಿ ಆದ್ಯತೆ ನಾವು ಕೊಡುವುದು ಹೆಚ್ಚಾಗಿ ಹ್ಞೂ ಹೊಲಿದಕ್ಕಂತ ಹೊಲಿದ ಬಟ್ಟೆಗಳನ್ನು ಜನರು ಇಷ್ಟಪಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಅದ ಏಕಂದ್ರೆ ಮೊದ್ಲೇ ನಾನು ಟೇಲರ್ ಇದೀನಲ್ಲ ನನ್ನ ಹತ್ತಿರ ಕಸ್ಟಮರ್ ಬರುವುದು ನನಗೆ ಭಾಳ ಮುಖ್ಯ ಆಗಿರ್ತದೆ ಸೊ ಹಿಂಗಾಗೆ ಏನು ಮಾಡ್ತೀವಿ ನಾವು ಹೊಸ ಹೊಸದು ಏನು ಮಾರ್ಕೆಟಲ್ಲಿ ಬಂದಿರ್ತದೆ ಅದನ್ನು ನಾವು ಕಲಿಯಲಿ ಕಲೀತೀವಿ ಹೋಗಿಬಿಟ್ಟು ಅಲ್ಲಿ ಏನು ಅದ ಏನು ಮಾಡ್ಲಿಕ್ಕತ್ತಾರ ಯಾವ ಥರ ಸ್ಲೀವ್ಸ್ ಮಾಡ್ಲಿಕ್ಕತ್ತಾರ ಯಾವ ಥರ ನೆಕ್ ಮಾಡ್ಲಿಕ್ಕತ್ತಾರ ಯಾವ ಥರ ಪ್ಯಾಟರ್ನ್ ಹೊಲಿಲಿಕ್ಕತ್ತಾರ ಚೂಡಿದಾರ್ದಾಗ ನೋಡಿರಿ ಸ್ಟ್ರೈಟ್ ಕಟ್ ಬ್ಯಾರೆ ಪ್ಯಾರ್ಲಲ್ ಕಟ್ ಬ್ಯಾರೆ ಆಮೇಲೆ ಈಗೇನೋ ಹೊಸ ಟೈಪ್ ಬಂದವಲ್ಲ ಅನಾರ್ಕಲಿ ಬೇರೆ ಆಮೇಲೆ ಇದು ಆಲಿಯಾ ಕಟ್ ಬ್ಯಾರೆ ಅಷ್ಟು ಈ ಥರ ಚೂಡಿ ಟಾಪ್ಗಳದಲ್ಲಿ ಬೇರೆ ಬೇರೆ ಥರ ಅದಾವ ಆಮೇಲೆ ಪ್ಯಾಂಟ್ನಲ್ಲಿ ನೋಡಿರಿ ಲೆಗ್ಗಿನ್ಸ್ ಬ್ಯಾರೆ ಸ್ಟ್ರೈಟ್ ಪ್ಯಾಂಟ್ ಬ್ಯಾರೆ ಆಮೇಲೆ ಕುರ್ತ ಬ್ಯಾರೆ ಆಮೇಲೆ ಸಾದಾ ನಾರ್ಮಲ್ ಪ್ಯಾಂಟ್ ಬ್ಯಾರೆ ಹಾಂ ಈ ಥರ ಏನಂದ್ರೆ ವಿಧವಿಧವಾದ ಕೆಳಗಡೆ ಟ ಬಾಟಮ್ಸ್ ಅದಾವ ಟಾಪ್ಸ್ ಅದಾವ ಈ ಥರ ಚೂಡಿದಾರ್ದಾಗ ನಾನಾ ಥರಗಳನ್ನು ನಾನು ಹೊಲಿಲಿಕ್ಕೆ ಹೊಲಿತೀನಿ ಆಮೇಲೆ ಬ್ಲೌಸ್ನಲ್ಲಿ ಹೈ ನೆಕ್ ಬೇರೆ ರೌಂಡ್ ನೆಕ್ಕ ಸ್ಕ್ವಾಯ್ರ್ ನೆಕ್ಕ ಅಬ್ಬಬ್ಬಬ್ಬಬ್ಬಾ ಪಫ್ ತೋಳು ಅಂತ ಸ್ತ್ರಿ ಫೋರ್ತ್ ಸ್ಲೀವ್ಸ್ ಅಂತ ಉದ್ದ ತೋಳಂತ ಈ ಥರ ತೋಳುಗಳಲ್ಲಿ ಥರಥರವಾದ ತೋಳುಗಳನ್ನು ನಾನು ಹೊಲಿಲಿಕ್ಕತ್ತೀನಿ ಆಮೇಲೆ ಈಗ ನಮ್ಮ ಹತ್ತಿರ ಬರುವ ಗ್ರಾಹಕ್ರು ಏನು ಅದಾರಲ್ಲ ಅವ್ರನ್ನ ಮೆಚ್ಸೋದು ನನ್ನ ಮು ನನಗೆ ಮುಖ್ಯ ಆಗಿರ್ತದೆ ಯಾಕಂದ್ರೆ ಅವ್ರಿಗೆ ಬೇಕಂತಾದ ನಾನು ಹೊಲಿಯುವುದ್ರಿಂದ ಅವ್ರು ನನ್ನನ್ನು ಇಷ್ಟಪಡ್ತಾರೆ ಸೊ ನನಗೆ ಒಂದು ಉದ್ಯೋಗ ಆತು ಅವರಿಗೂ ಖುಷಿ ಆತು ಅವ್ರು ನೋಡ್ಲಿಕ್ಕೆ ಚಂದ ಅನಸ್ತಾರೆ ಸೊಸೈಟಿ ಒಳಗೆ ನೋಡಿರಿ ಒಂದು ಬಟ್ಟೆನೇ ಅವ್ರಿಗೆ ಆಕರ್ಷಣೀಯವಾಗಿ ಕಾಣ್ಸ್ತದೆ ಯಾಕಂದ್ರೆ ಫಸ್ಟ್ ನೋಡುದೇ ಮನುಷ್ಯ ಅವರ ಫೇಸ ಹ್ಞೂ ಹ್ಞೂ ಮ ಫ ಮುಖದ್ಕಿನ್ನ ಅವ್ರ ಸೌಂದರ್ಯ ಅನ್ನೋದು ಏನು ಇರ್ತದಲ್ಲ ನಮ್ಮ ಬಟ್ಟೆಯೇ ಮೇಯ್ನ್ ಆಗಿರ್ತದೆ ಅವ್ರು ಕರೆಕ್ಟಾಗಿ ಬಟ್ಟೆಗಳನ್ನು ಅಳ ತಮ್ಮ ದೇಹಕ್ಕೆ ತಕ್ಕಂತೆ ಅಳತೆ ಪ್ರಕಾರ ಹಾಕ್ಕೊಳ್ಳುದ್ರಿಂದ ಅವರು ನ್ಯಾಚುರಲಿ ಎಲ್ಲರಿಗೂ ಛಲೋ ಹೊತ್ನ್ಯಾಗ ಕಾಣಸ್ತಾರೆ ನೋಡ್ಬೇಕು ಅನಸ್ತದೆ ಅವ್ರನ್ನ ಆಮೇಲೆ ಈ ಥರ ಪರ್ಸ್ನಾಲಿಟಿ ಅಂತಾರಲ್ಲ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಬೋದು ಅದಕ್ಕೆ ನಾವು ಮಾರುಕಟ್ಟೆಯಲ್ಲಿ ರೆಡಿಮೇಡ್ ಬಟ್ಟೆಗಳಿಗಿಂತ ಕೈಯಲ್ಲಿ ಮಾಡಿದ ಬಟ್ಟೆಗಳನ್ನು ಆದ್ಯತೆ ಹೆಚ್ಚು ಕೊಡ್ತಾರೆ ಇವಾಗ ನೋಡಿರಿ ನಾವು ಧಾರ್ವಾಡ ಕಸೂತಿ ಸೀರೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಹಾಕ್ಕೊಂಡು ಮಂಡನೆ ಮಾಡಿದ್ರು ಏನಂತಾರ ಅದನ್ನೆಲ್ಲ ಮಂಡನೆ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟು ಖುಷಿ ಅನ್ಸ್ತು ಗೊತ್ತದೇನು ಧಾರವಾಡ ಕಸೂತಿ ಸೀರೆ ನಿರ್ಮಲಾ ಸೀತಾರಾಮನ್ ಅವರು ಹಾಕ್ಕೊಂಡು ಮಂಡನೆ ಮಾಡಿರೋದನ್ನು ಬಜೆಟ್ ಮಂಡನೆ ಮಾಡಿರೋದನ್ನು ಇಡೀ ಜಗತ್ತೇ ನೋಡಿತು ಅದಕ್ಕೆ ಧಾರವಾಡ ಕಸೂತಿ ಬಗ್ಗೆ ನನಗೆ ಭಾಳ ಭಾಳ ಹೆಮ್ಮೆ ಅನಿಸ್ತದೆ ನೋಡಿರಿ ನಿಮಿಗೆ ಏನು ಅನಿಸ್ತದೆ ನಿಮಗೂ ಹೆಮ್ಮೆ ಅನ್ನಿಸ್ತದಲ್ಲ ಅದಕ್ಕೆ ನೀವು ಧಾರ್ವಾಡಕ್ಕೆ ಬಂದಾಗ ಧಾರ್ವಾಡ ಕಸೂತಿ ಸೀರೆ ಅಂತೂ ನೀವು ತೊಗೊಳ್ಲೇಬೇಕು ನನ್ನ ಹತ್ತಿರನೂ ಧಾರವಾಡ ಕಸೂತಿ ಸೀರೆ ಅದ ರೀ ಭಾಳ ಭಾಳ ಅದರಲ್ಲಿ ನಾನಾ ಥರದ ಸ ಕಸೂತಿಗಳನ್ನು ಮಾಡ್ತೀವಿ ಅದಕ್ಕೋಸ್ಕರ ನೀವೂ ಅದನ್ನು ಇಷ್ಟಪಡ್ತೀರಲ್ಲ ಯ ಯ ಅದಕ್ಕೋಸ್ಕರ ನೀವೂ ಇಷ್ಟಪಡಿರಿ ಧಾರ್ವಾಡ ಕಸೂತಿ ಸೀರೆ ಆಮೇಲೆ ಹೊಲಿದ ಬಟ್ಟೆಗಳನ್ನು ಜನರು ಚ ಭಾಳ ಭಾಳ ಇಷ್ಟಪಡ್ತಾರೆ ನನಗಂತೂ ನಿರ್ಮಲಾ ಸೀತಾರಾಮನ್ ಉಟ್ಟ ಸೀರಿಗಳನ್ನು ನೋಡಿ ಭಾಳ ಭಾಳ ಖುಷಿ ಆಗ್ಯದ ನಮ್ಮ ನಮ್ಮ ಒಂದು ಸಾಂಪ್ರದಾಯಿಕ ನಮ್ಮ ಧಾರ್ವಾಡ ಕಸೂತಿ ಸೀರೆ ಅನ್ನುದು ನನ್ಗೊಂದು ಹೆಮ್ಮೆ ಇಲ್ಲಿಗೆ ನಾನು ಧಾರವಾಡ ಕಸೂತಿ ಬಗ್ಗೆ ಆಮೇಲೆ ಮಾರುಕಟ್ಟೆಯಲ್ಲಿ ರೆಡಿಮೇಡ್ ಬಟ್ಟೆಗಳಿಗಿಂತ ಕೈಯಲ್ಲಿ ಮಾಡಿದ ಬಟ್ಟೆಗಳು ಭಿನ್ನ ಇರ್ತಾವೆ ಆಮೇಲೆ ಕಸೂತಿ ಮಾಡಿದ ಹೊಲಿದ ಬಟ್ಟೆಗಳನ್ನು ಜನ ಇಷ್ಟಪಡ್ತಾರೆ ಅಂತ ಹೇಳ್ಕೊಳ್ಲಿಕ್ಕೆ ಬಯಸ್ತೀನಿ ಆಮೇಲೆ ಇಷ್ಟವೂ ಆಗ್ಲಿಕ್ಕತ್ತದ ನಾನು ಈ ವಿಷ್ಯದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಭಾಳ ಖುಷಿ ಅನಸ್ತದೆ ನಮಸ್ಕಾರ ರೀ